ನಮ್ಮ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆಗಳಲ್ಲಿ ಹಬ್ಬಗಳು ಹರಿದಿನಗಳಲ್ಲಿ ಉತ್ಸವಗಳು ಉತ್ಸವಗಳನ್ನು ಮಾಡ್ತಾರೆ ಇದರಲ್ಲಿ ಒಂದು ಮನರಂಜನ ಕಾರ್ಯಕ್ರಮ ಅಂತಂದರೆ ಕ್ರೀಡೆಗಳು ಈ ಕ್ರೀಡೆಗಳು ಬಂದುಬಿಟ್ಟು ಈ ತೆಂಗಿನ ಕಾಯಿ ಒಡೆಯುವುದಾಗಲಿ ಮಡಕೆ ಒಡೆಯುವುದು ಹೀಗೆ ಹಲ್ವಾರು ಕ್ರೀಡೆಗಳು ಹಳ್ಳಿ ಕಡೆ ಮಾಡ್ತವೆ ನಮ್ಮ ಕಡೆ ಅಂದರೆ ಈ ದಸರಾ ಉತ್ಸವಗಳ ಸಮಯದಲ್ಲಿ ಮತ್ತು ಯುಗಾದಿ ಹಬ್ಬದ ಸ್ ಸಂದರ್ಭದಲ್ಲಿ ಈ ಕ್ರೀಡೆಗಳ್ನ ನಾವು ಮಾಡ್ತೀವಿ ಊರುಗಳಲ್ಲಿ ಆಯೋಜಿಸಿ ಹಿರಿಯರ್ ಆಯೋಜಿಸಿದ್ರಿಂದ ನಾವೆಲ್ಲ ಅದ್ರಲ್ಲಿ ಪಾಲುಗೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿನೂ ಖುಷಿನೂ ಕೊಡುತ್ತೆ ಅಂತಂದರೆ ಈ ಮಲ್ಲಕಂಬ ಏರು ಈ ಕಂಬ ಏರುವ ಕ್ರೀಡೆ ಆಗಿರ್ಬೋದು ಮತ್ತು ಈ ಉಟ್ಲುದ್ ಮರ ಅಂದರೆ ಮೇಲುಗಡೆ ಕುತ್ಕೊಂಡು ಕೆಳಗಡೆ ತೆಂಗಿನ ಕಾಯಿ ಬಿಟ್ಟು ಒಡೆಯೋ ಒಡೆಯುವಂತಹ ಒಂದು ಆಟ ಇರ್ಬೋದು ಎಲ್ಲವೂ ತುಂಬ ಖುಷಿ ಕೊಡ್ತವೆ